ಅಡ್ಗೆ ಮಾಡೋದು ನಂದೊಂದು ದೊಡ್ಡ ಹವ್ಯಾಸ ಆಗಿದೆರಿ ಅದರ ಮೂಲ ಪ್ರೇರಣೆ ನಮ್ಮ ಅಮ್ಮನೇ ರೀ ನಮ್ಮ ಮಮ್ಮಿ ಯಾವಾಗ ಸಣ್ಣ ಸಣ್ಣಾಕಿ ಹಿಡ್ಕೊಂಡು ಆಕೆಗೆ ನೋಡ್ಕೊಳ್ತ ಬರ್ತಿದ್ರಿ ಆಕೆ ಹೆಂಗೆ ಅಡ್ಗೆ ಮಾಡ್ತಿದ್ಳು ಹೆಂಗೆ ಎಲ್ಲರಿಗೂ ಬಡಿಸ್ತಿದ್ಳು ಹೆಂಗೆ ಉಣಿಸ್ತಿದ್ಳು ಎಷ್ಟು ರುಚಿ ರುಚಿಯಾದ ಅಡ್ಗೆ ಮಾಡ್ತಿದ್ಳು ಹಂಗೆ ಯಾವಾಗ ನಾವು ಏನೇನು ಉಣ್ತಿದ್ವಿ ಲೈಕ್ ಅನ್ನ ಸಾರು ಪಲ್ಯ ಎಲ್ಲವು ನಮ್ಮ ಮಮ್ಮಿ ಭಾಳ ರುಚಿಯಾಗಿ ಮಾಡ್ತಿದ್ಳು ರೀ ನಾ ಆಕೆಗೆ ಸಣ್ಣಾಕಿ ಹಿಡ್ಕೊಂಡೆ ನೋಡ್ಕೋಳ್ತ ನೋಡ್ಕೋಳ್ತ ಅದೇ ನನ್ನ ಮೂಲ ಪ್ರೇರಣೆ ಆಗೆದ್ರಿ ನಾನು ಮುಂದೆ ಹಿಂಗೆ ದೊಡ್ಡೋಳು ಆಗಬೇಕು ನಾನು ಹಿಂಗೆ ಅಡ್ಗೆ ಮಾಡಬೇಕು ಹಿಂಗೆ ಊಟ ಮಾಡಿಸಬೇಕು ನಮ್ಮ ಪಪ್ಪಾಗಂತೂ ನಾ ಮಾಡೋ ಚಹ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಾ ಯಾವಾಗೂ ಭೀ ಸಂಜೆ ಹೊತ್ತಾಯ್ತು ಅಂದರೆ ನಮ್ಮ ಪಪ್ಪಾಗೆ ಚಹ ಮಾಡಿಕೊಡ್ತೀನಿ ರೀ ಮತ್ತೆ ಆಮೇಲೆ ಸಂಜೆ ಹೊತ್ತಾಯ್ತು ನಾ ಪುಲಾವು ಮಾಡ್ತೀನಿ ರೀ ಮತ್ತು ಹಂಗೇ ಟಮಾಟ ಎಲ್ಲ ಹೆಚ್ಚಿ ಕೊಡ್ತಿದ್ದೆ ನಮ್ಮ ಅಮ್ಮಗೆ ನಾ ಸಣ್ಣಕಿ ಹಿಡ್ಕೊಂಡೆ ಇದು ಸ್ಟಾರ್ಟ್ ಮಾಡಿಕೊಂಡೆ ಬಂದೀನಿ ರೀ ಹೆಂಗೆ ಮಾಡಬೇಕು ಅಡ್ಗೆ ಹೆಂಗೆ ಕಲಿಬೇಕು ಅದು ಹೆಂಗೆ ಚಲೋ ರೀತಿಯಾಗಿ ಅಡುಗೆ ಮಾಡಬೇಕು ಎಷ್ಟು ರುಚಿಯಾದ ಅಡುಗೆ ಮಾಡಬೇಕು ಹೆಂಗೆ ಉಣಿಸ್ಬೇಕು ಎಲ್ಲರಿಗೆ ಹೆ ಅದು ನಂದು ಯಾವಾಗ್ಲೂವೆ ಭಾಳ ಇಂಟ್ರೆಸ್ಟ್ ಇತ್ತುರಿ ನನಗೆ ಅದ್ರ ಒಳಗೆ ನಾ ಅಡ್ಗೆ ಮಾಡಬೇಕು ನಾ ಭೀ ಮುಂದೆ ಚೊಲೋ ಅಡ್ಗೆ ಮಾಡಿ ಎಲ್ಲರಿಗೆ ತಿನಿಸಬೇಕು ಅನ್ನೋದು ಭಾಳ ದೊಡ್ದ ದೊಡ್ಡ ನಂದೊಂದು ರುಚಿ ಇತ್ತು ರೀ ಸಣ್ಣಕಿ ಹಿಡ್ಕೊಂಡೆ ಅದ್ರ ಮೂಲ ಪ್ರೇರಣೆ ನಮ್ಮ ಅಮ್ಮನೇ ರೀ ನಮ್ಮಮ್ಮ ಯಾವಾಗ್ಲೂ ಯಾವಾಗ್ಲೂ ಆಕೆ ಒಬ್ಬಾಕೆ ಹೌಸ್ ವೈಫ್ ರೀ ಸೊ ಹಂಗಾಗಿ ನಾ ಯಾವಾಗ್ಲೂ ನೋಡ್ಕೋಳ್ತ ಬರ್ತಿದ್ದೆ ನಾ ಯಾವಾಗ ಸ್ಕೂಲಿಗೆ ಹೋಗ್ತಿದ್ದೆ ಯಾವಾಗ ಕಾಲೇಜಿಗೆ ಹೋಗ್ತಿದ್ದೆ ಆವಾಗ ನಮ್ಮಮ್ಮ ಏನು ಮಾಡ್ತಾಳೆ ರೀ ಏನಂತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ರೆಡಿ ಆಗಿ ಎಲ್ಲ ಮಾಡಿ ನಮಗೂ ಊಟ ಡಬ್ಬಿಗೆ ಕಟ್ಟಿ ಕೊಡ್ಬೇಕಂತೆ ಯಾವಾಗ್ಲೂ ಹೋಗಿ ಅಡ್ಗೆ ಮನೆಗೆ ಹೋಗಿ ಚಪಾತಿ ಪಲ್ಯ ಅನ್ನ ಸಾರು ಮಾಡ್ತಿದ್ಳು ಮುಂಜಾನೆ ಆ ಮಕ್ಳು ಅನ್ನ ಸಾಂಬಾರು ಉಂಡು ಹೋಗ್ತಾವೆ ಡಬ್ಬಿಗೆ ಚಪಾತಿ ಕಟ್ಕೊಂಡು ಹೋಗ್ತಾರೆ ಅಂತ ಮಾಡ್ಕೊಡ್ತಿದ್ರು ಆ ಚಪಾತಿ ಪಲ್ಯ ಇನ್ನೂ ಭೀ ನೆನೆಸ್ಕೊಂಡಿದ್ರೆ ನನಗೆ ನಮ್ಮಮ್ಮನ ಭಾಳ ನೆನಪು ಬರ್ತದೆ ರೀ ಈಗ ನಾವು ಸ್ಕೂಲಿಗೆಲ್ಲ ಹೋಗ್ತಿದ್ದೆ ರೀ ನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ನಂದು ಊಟ ಉಣುತಿದ್ರಿ ಅವರಿಗೆಲ್ಲ ಎಷ್ಟು ಇಷ್ಟ ಆಗ್ತದೆ ನಮ್ಮ ಅಮ್ಮ ಮಾಡೋದು ಅಡುಗೆ ಅಂದ್ರೆ ಹಿಂಗೆ ಎಲ್ಲರೂ ಹಿಂಗೆ ಫುಲ್ ಜಗಳ ಆಡಿ ಆಡಿ ತಿಂತಿದ್ದು ರೀ ನನ್ನ ಬಲ್ಲಿಂದು ಸೊ ಅಡ್ಗೆ ಅಷ್ಟು ಚೆನ್ನಾಗಿ ನಮ್ಮ ಮಮ್ಮಿ ಮಾಡ್ತಿದ್ಳು ರೀ ನಂಗೆ ಆವಾಗಿಂದ ಹಿಡ್ಕೊಂಡೆ ಅನಿಸ್ತಿತ್ತು ರೀ ನಾ ಭೀ ಮುಂದೆ ಹಿಂಗೆ ಅಡ್ಗೆ ಮಾಡಬೇಕು ನಂದು ನಂದು ಫ್ರೆಂಡ್ಸ್ ಮುಂದೆ ಅವರಿಗೆ ಕರಿಬೇಕು ಅವ್ರಿಗೆ ಉಣಿಸ್ಬೇಕು ನಂದು ಮಕ್ಳು ಭೀ ಮುಂದೆ ಹಿಂಗೆ ಏನು ಅಂತಾರೆ ಹೋಗಿ ತನ್ನ ಫ್ರೆಂಡ್ಸಗೆಲ್ಲ ಕೊಡ್ಬೇಕು ನಾ ಮಾಡಿದ ಅಡ್ಗೆ ಎಲ್ಲ ಅನ್ನೋದು ನನಗೆ ಆವಾಗಿನ ಹಿಡ್ಕೊಂಡೆ ಭಾಳ ಅಂದ್ರೆ ಭಾಳ ಆಸಕ್ತಿ ಇತ್ತು ರೀ ಯಾವಾಗ ಭಿ ಅಡ್ಗೆ ಮಾಡಬೇಕು ಚ ಹಿಂಗೆ ಇದು ಮಾಡಿ ಎಲ್ಲರಿಗೆ ಉಣಿಸ್ಬೇಕು ಅನ್ನೋದು ತುಂಬ ತುಂಬ ನನಗೆ ರುಚಿ ಇತ್ತು ರೀ ಸಣ್ಣಕ್ಕಿ ಹಿಡ್ಕೊಂಡೆ ಸೊ ನಾ ಯಾವಾಗ ಭೀ ನಮ್ಮಮ್ಮಗೆ ಫಾಲೋ ಮಾಡ್ಕೋತ ಹೋದೆ ರೀ ಹಿಂಗೆ ಮಾಡಬೇಕು ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಾಗೆ ಬರೀ ಚಹ ಮಾಡೋದು ಕಲ್ತ್ಕೊಂಡೆ ರೀ ಆಮೇಲೆ ನಾ ಏನು ಮಾಡ್ದೆ ನಾ ರೈಸ್ ಮಾ ರೈಸ್ ಹೆಂಗೆ ಮಾಡಬೇಕು ಪುಲಾವು ಹೆಂಗೆ ಮಾಡಬೇಕು ಖಿಚಡಿ ಹೆಂಗೆ ಮಾಡಬೇಕು ಬಿಸಿಬೇಳೆ ಭಾತು ಹೆಂಗೆ ಮಾಡಬೇಕು ಇವೆಲ್ಲ ಸಣ್ಣ ಸಣ್ಣ ಕಲ್ತೊಂಡೆರಿ ಆಮೇಲೆ ಯಾವಾಗ ನಾವು ಒಂದು ಏಜಿಗೆ ಬಂದೆ ಲೈಕ್ ಏಟಿನ್ ನೈನ್ ಟೀನ್ ಯಾವಾಗ ಬಂದೆ ಆವಾಗ ನಾ ನಮ್ಮಮ್ಮ ನಮ್ಮಮ್ಮ ಚಪಾತಿ ಮಾಡೋದು ರೊಟ್ಟಿ ಮಾಡೋದು ಎಲ್ಲ ನೋಡ್ತಿದ್ದೆ ಆಕೆ ಹೆಂಗೆ ಮಾಡ್ತಿದ್ಳು ಅಂದು ಅದನ್ನು ನೋಡಿ ಅದು ಕಲಿಯೋಕ್ಕೆ ಟ್ರೈ ಮಾಡ್ದೆ ನೈನ್ ಟೀನ್ ನೈನ್ ಟೀನ್ ಏಜ್ದಾಗ ಇದ್ದಾಗ ನಾ ಆ್ಯಕ್ಚುವಲಿ ರೊಟ್ಟಿ ಮಾಡೋಕ್ಕೆ ಚಾಲು ಮಾಡಿದೆ ನಮ್ಮ ಮಮ್ಮಿ ನನಗೆ ಕಲಿಸಿದ್ದು ರೀ ನಮ್ಮ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಮತ್ತು ಹಾಗೇ ನಂತರ ನಮ್ಮ ಅಜ್ಜಿ ಇವರೆಲ್ಲರು ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ ನಾ ಅಡ್ಗೆ ಕಲಿಬೇಕು ಇಷ್ಟು ಚೊಲೋ ಅಂದ್ರೆ ಅದು ಒಂದು ನಂದು ಮೇನ್ ಅದು ನಂದು ಹವ್ಯಾಸ ಆಗೋಕ್ಕೆ ಕಾರಣವೇ ನಮ್ಮ ಅಮ್ಮನೇ ರೀ ಅದು ಆದಮೇಲೆ ನಮ್ಮ ಅಜ್ಜಿಯು ಕೂಡ ನಮ್ಮ ಅಜ್ಜಿದು ಅದೇ ಸೇಮ್ ಪಾತ್ರ ಇದೆ ಎಷ್ಟು ನಮ್ಮ ಅಮ್ಮಂದು ನಮ್ಮ ಅಜ್ಜಿಯು ತುಂಬ ತುಂಬ ಚೆನ್ನಾಗಿ ಅಡ್ಗೆ ಮಾಡ್ತಿದ್ದು ರೀ ಅವ್ರು ಮಾಡೋ ಹೋಳ್ಗೆ ತಿಂದರೆ ಹಿಂಗೆ ಬಾಯಲ್ಲಿ ಇನ್ನೂನೂ ಹಿಂಗೆ ನೀರು ಬರತ್ತೆ ರೀ ಅಷ್ಟು ಚೆನ್ನಾಗೆ ಮಾಡ್ತಿದ್ರು ಹಾಗಾಗಿ ನಮ್ಮ ನಾ ಹೋಳ್ಗೆ ಕಲ್ತಿದ್ದು ನಮ್ಮ ಅಜ್ಜಿಯಿಂದ ನಮ್ದು ಚಪಾತಿ ಆಗ್ಲಿ ಏನೇ ಆಗ್ಲಿ ಕಲ್ತಿದ್ದು ಎಲ್ಲ ನಮ್ಮ ಅಮ್ಮನಿಂದ ಇವರೇ ಇಬ್ಬರು ಹರರಿ ಯಾರು ನಮ್ದು ಮೇನ್ ಸದಸ್ಯರು ಹರರಿ ಯಾರು ನನ್ನ ಮೇಲೆ ಭಾಳ ಅಂದ್ರೆ ಭಾಳ ಈ ಪ್ರಭಾವ ಬೀಳಿಸಾರೆ ರೀ ಅಡ್ಗೆ ಮಾಡಬೇಕು ಹಿಂಗ ರುಚಿಯಾಗಿ ಅಡ್ಗೆ ಮಾಡಿ ಎಲ್ಲರಿಗೆ ತಿನಿಸಬೇಕು ಅನ್ನೋದು ಅವರೆ ಮೇನ್ ನನಗೆ ಈ ಕಾರಣವೇ ರೀ ಆ್ಯಕ್ಚುವಲಿ ಅಡ್ಗೆ ಅಡ್ಗೆಯ ಹವ್ಯಾಸ ನಂದು ಜೀವನದಾಗೆ ಅಡ್ಗೆ ಒಂದು ಹವ್ಯಾಸ ಆಗಿದೆ ಅಂದ್ರೆ ಮೂಲ ಕಾರಣ ಅಂದ್ರೆ ಅವರೇ ರೀ ಸೋ ನಮ್ಮ ಅಮ್ಮ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ಮಾಡೋ ಅಡ್ಗೆ ಯಾರಾದ್ರು ತಿಂದ್ರೆ ಹಿಂಗೆ ಬಾಯಾಗೆ ಯಾವಾಗ್ಲು ಅದು ರುಚಿ ಇರ್ತದೆ ರೀ ಯಾರು ಭೀ ಬಂದು ಅಂತಿದ್ದು ರೀ ನನಗೆ ಹಂಗೆ ಹಂಗೆ ಆ ಥರವೇ ಅಡುಗೆ ಮಾಡೋದು ಕಲಿಬೇಕು ಅನ್ನೋದು ಭಾಳ ಭಾಳ ಆಸಕ್ತಿ ಇತ್ತು ರೀ ಈಗ ನಾ ಅದ್ರದ್ದು ಅದೂ ಅದೇ ರಾಸ್ತಾದಂಗೆ ನಡೆದೀನಿ ರೀ ಖರೆ ಅಂದ್ರೆ ಹಿಂಗ ನಾನು ಈ ಥರವೇ ಅಡ್ಗೆ ಮಾಡಬೇಕು ನಾನು ಈ ಅಡ್ಗೆ ಎಲ್ಲ ರುಚಿಯಾಗಿ ಅಡ್ಗೆ ಮಾಡಿ ಎಲ್ಲರಿಗೆ ತಿನಿಸ್ಬೇಕು ಅನ್ನೋದು ನಂದು ಯಾವಾಗ್ಲೂ ಒಂದು ಜೀವನದಾಗ ಹಿಂಗ ಒಂದು ಆಸಕ್ತಿ ಇತ್ತು ರೀ ಆಸೆ ಇತ್ತು ನಾ ಅದು ಪೂರ ಮಾಡ್ಲತ್ತೀನಿ ನಮ್ದು ಮೇನ್ ಮೂಲ ಕಾರಣ ನಮ್ಮ ಅಮ್ಮನೇ ಹರರೀ ಅದಕ್ಕೆ ನಮ್ಮ ಅಮ್ಮಗೆ ನಾ ಯಾವಾಗ್ಲು ಥ್ಯಾಂಕ್ಸ್ ಹೇಳ್ತೀನಿ ರೀ ನನಗೆ ಅಡ್ಗೆ ಕಲಿಸಿದ ಸಲಿಂದ ನಾ ಯಾವಾಗ ಭೀನ ಹೇಳ್ತೀನಿ ರೀ ಅದು ನಂಗೆ ನಮ್ಮ ಕಡೆ ರೊಟ್ಟಿ ಒಂದು ಭಾಳ ಚೊಲೋ ಮಾಡ್ತಾರೆರಿ ಆ ರೊಟ್ಟಿಯೂ ನಮ್ಮ ಅಮ್ಮನಿಂದೆ ಕಲ್ತೀನಿ ರೀ ನಾ ಜೋಳದ ರೊಟ್ಟಿ ಮಾಡ್ತಾರೆ ನಮ್ಮ ಕಡೆ ಆ ರೊಟ್ಟಿ ಅದು ಪಲ್ಯ ಅದು ಪುಂಡಿ ಪಲ್ಯ ಮತ್ತೆ ಹಾಗೆ ಅದೂ ಖಾರ ಎಲ್ಲವೇ ನಮ್ಮ ಅಮ್ಮಾನಿಂದೇ ನಾ ಕಲ್ತಿದ್ದು ನಮ್ಮ ಅಮ್ಮನೇ ಮೂಲ ಕಾರಣ ಅದಕ್ಕೆ ಹಾಗಾಗಿ ನಂದು ಏನೇ ಅಡ್ಗೆಗೆ ಯಾರಾರು ಇವತ್ತು ಪ್ರಶಂಸೆ ಮಾಡತಾರೆ ಅಂದ್ರೆ ಅದ್ರ ಮೂಲ ಕಾರಣ ನಮ್ಮ ಅಮ್ಮ ಮತ್ತು ಅದು ನಮ್ಮ ಅಜ್ಜಿಯೇ ನಮ್ಮ ಅಜ್ಜಿದೂ ಅಷ್ಟೇ ಸಹಕಾರ ಇತ್ತು ಇದರಾಗೆ ನಮ್ಮ ಅಮ್ಮಂದು ಅಷ್ಟೇ ಸಹಕಾರ ಇತ್ತು ನಮ್ಮ ಅಮ್ಮ ಮಾಡಿದ ಅಡ್ಗೆ ನಾ ಹಂಗೆ ಮಾಡ್ತೀನಿ ಹಂಗೆ ಹಂಗ್ತೊ ಆಗೋಲ್ಲ ಅಂದ್ಕೊಳ್ತೀನಿ ಬಟ್ ಸ್ಟಿಲ್ ನಾ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ನಮ್ಮ ಅಮ್ಮಂದು ವೇನಾಗೆ ನಾ ವೇ ಫಾಲೋ ಮಾಡ್ಲಿಗತ್ತೇನೆ ಅಂತ ಅಷ್ಟೇ ಹೇಳ್ಬೋದು ರೀ ನಾ